ಕೆಲವು ಸಾಂಸ್ಕೃತಿಕ ಪದ್ಧತಿಗಳ ಮ್ಯಾಗ ಶಿಕ್ಷಣ ಹೆಂಗೆ ಪರಿಣಾಮ ಬಿರ್ತೈತಿ ಅಂತೇಳಿ ವಿಚಾರ ಮಾಡಮ ಹೌದು ಶಿಕ್ಷಣ ಭಾಳ ಮುಖ್ಯ ಐತಿ ಶಿಕ್ಷಣದಿಂದ ಆಯಾ ಸಂಸ್ಕೃತಿ ಅವೆಲ್ಲ ಒಬ್ರ್ಕ ಒಬ್ರಿಗೆ ಪರ್ಚಯ ಆಗ್ತಾವು ಈಗ ನಾವು ಶಾಲಿ ಒಳಗೆ ಪಾಠ ಬೋಧ್ನೆ ಮಾಡ್ಬೇಕಾದ್ರೆ ಎಲ್ಲ ರೀತಿಯ ಸಾಂಸ್ಕೃತಿಕ ಪದ್ಧತಿಗಳನ್ನು ನಾವೆಲ್ಲ ಪರಿಚಯ ಮಾಡ್ಕೊಡದು ಆಕ್ಯೈತಿ ಅಂತ ಸಂದರ್ಭದೊಳಗ ಅವೆಲ್ಲ ಶಿಕ್ಷಣದ ಮ್ಯಾಲೆ ಪರಿಣಾಮ ಬೀರುತ್ತವೆ ಶಿಕ್ಷಣ ಆ ಸಾಂಸ್ಕೃತಿಕ ಪದ್ಧತಿಗಳ ಮ್ಯಾಲೆ ಪರಿಣಾಮ ಬೀರುತಾವ ನಾವು ಈಗ ಅಲ್ಲಿ ಒಂದು ಧಾರ್ವಾಡ ಅಂತನ ನಾವು ತಗೊಂಡ್ವೆಪಾ ಅಂತಂದ್ರೆ ಧಾರ್ವಾಡ್ದೊಳ್ಗ ಏನೇನು ಸಂಸ್ಕೃತಿ ಅದಪ್ಪ ಇಲ್ಲಿ ಹೆಂಗೆ ಆಚಾರ ವಿಚಾರಗಳು ಹೆಂಗದಾವ ಇಲ್ಲಿದು ಉಡುಪುಗಳು ಹೇಗದವ ಇಲ್ಲಿ ಭಾಷೆ ಹೇಗೈತಿ ಇವೆಲ್ಲವನ್ನು ನಾವು ಹೇ ಹೇಳ್ಕೊಡುತೈತೆ ಈ ಶಾಲಿ ಒಳಗೂ ಅಂಥವೆಲ್ಲ ನಾವು ಹೇಳ್ಕೊಟ್ಟಾಗ ಇಲ್ಲಿ ನಡೆಯುವಂಥದ್ದನ್ನ ನೋಡ್ದಾಗ ಮಾಡ್ದಾಗ ಅವ್ಕರ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾಗ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅವ್ಕರ್ ಮೇಲೆ ಪರಿಣಾಮ ಭಾಳ ಬಿರ್ತೈತಿ ಇನ್ನ ಅದನ್ನೆಲ್ಲ ನಾ ಹೇಳ್ಕೊಡ್ಬೇಕಾಗ್ತೈತಿ ನಮ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಶಾಲೆ ಒಳಗೆ ಹೇ ಮಕ್ಕಳಿಗೆ ಹೇಳ್ಕೊಡದರಿಂದ ಈಗ ನಾವು ಚದ್ಮವೇಷ ಮಾಡ್ಸುದ್ರ್ ಮೂಲಕ ಆಮೇಲೆ ಈಗ ಬಾಷಣ ಸ್ಪರ್ಧೆಗಳ್ ಮಾಡ್ಸುದ್ರ್ ಮೂಲಕ ಆಮೇಲ್ ನ್ರತ್ಯ ಮಾಡ್ಸೋದ್ರ್ ಮೂಲಕ ನಾವು ಚರ್ಚ ಚರ್ಚಾ ಸ್ಪರ್ಧೆ ಮಾಡ್ಸೋದ್ರ ಮೂಲಕ ಇಂಥವೆಲ್ಲ ನಾವು ಶಾಲಿ ಒಳ್ಗೆ ನಾವು ಹೇಳ್ಸ್ಕೊತಾ ಇದ್ದಾಗ ಮಾಡ್ಸ್ಕೊತಿದ್ದಾಗ ಈ ರೀತಿಯ ಆ ಆ ಶಿಕ್ಷಣದ ಮೂಲ ನಾವು ಕೊಟ್ವೆಪ್ಪ ಅಂತಂದ್ರೆ ಅದನ್ನು ಮಾಹಿತಿ ಕೊಟ್ವಿಯಪಾತಂದ್ರೆ ಆವಾಗ ಅದನ್ನು ಆ ಸಂಸ್ಕೃತಿಗಳು ಪದ್ಧತಿಗಳು ಪರಿಣಾಮಕಾರಿ ಆಗ್ತಾವ ಎಲ್ಲರಿಗು ಗೊತ್ತಾಗ್ತಾವೆ ಮತ್ತು ಅವ್ಕುದ ಅಳಿವು ಉಳಿವು ಅದ್ರ ಮ್ಯಾಗ ನಿಂತೈತಿ ಅಂತ ನಾ ಹೇಳಬೋದು ಈಗ ನಾವ್ಕರು ತಿಳ್ವಳ್ಕೆ ಶಾಲೆ ಒಳ್ಗ ಕೊಟ್ಟಿಲ್ಲಪ್ಪ ಅಂತಂದ್ರೆ ಅಂಥವೆಲ್ಲ ಎಷ್ಟು ಸಂಸ್ಕೃತಿಗಳು ಏನಾಗ್ತವಪ್ಪ ಅಂತಂದ್ರೆ ಅಳ್ದೋಗ್ಬಿಡ್ತಾವೆ ಈಗ ನೋಡ್ರಿ ನಾವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ಬಿಟ್ಟೀವಿ ಆ ಪಾಶ್ಚತ್ಯ ಸಂಸ್ಕೃತಿಗೆ ಮಾರಿ ಹೋಗಿ ಹೋಗಿದ್ದಕ್ಕೆ ಏನಾಗ್ಕತ್ತೆದಪ್ಪ ಅಂದ್ರೆ ನಮ್ಮ ನಮ್ಮ ಸಂಸ್ಕೃತಿ ನಾವು ಕಳ್ಕೊಳ್ಳಾಕತ್ತೇವೆ ಇಂಥವುದನ್ನ ನಾವು ಶಿಕ್ಷಣವಂತರಾಗಿ ಒಳ್ಳೆಯ ಜ್ಞಾನವಂತರಾಗಿ ನಮ್ಮ ಸಂಸ್ಕೃತಿ ಏನೆಪ್ಪಾ ಏನಾಯ್ತಪ್ಪ ಅಂತ ಅನ್ನೋದನ್ನು ನಾವು ಭಾಳ ತಿಳ್ಕೊಳ್ಬೇಕಾಗ್ತದೆ ಹಿಂಗೆ ನಾವು ಈಗ ಶಿಕ್ಷಣದೊಳಗೆ ಇಂಥವ್ ಪಠ್ಯದೊಳಗಾಗಲಿ ನಮ್ಮ ಪಠ್ಯ ಪುಸ್ತಕದೊಳ್ಗೆ ನಾ ಅದಕ್ಕೆ ಸಂಬಂಧ್ಪಟ್ಟಂಗೆ ಆಯಾ ಜಿಲ್ಲೆಯ ಆಯಾ ರಾಜ್ಯದ ಸಂಸ್ಕೃತಿಗೆ ಸಂಬಂಧ್ಪಟ್ಟಂಗ ನಾವು ಪಾಠಗಳು ಕಂಪಲ್ಸರಿಯಾಗಿ ಇಡ್ಬೆ ಇಡಬೇಕಾಗ್ತದೆ ಅಂದು ಇಟ್ಟಾಗೆ ಏನಾಗ್ತೈತಪ್ಪ ಅಂತಂದ್ರೆ ಆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗ್ತದೆ ವಿಚಾರ ತಿಳ್ಕೊತಾರೆ ಮಾಡ್ತಾರೆ ಹಂಗೆ ಅಂದಾಗ ಆಯಾಯ ಸಂಸ್ಕೃತಿ ಬಗ್ಗೆ ಗೌರವ ಬರಾಕ್ಕೆ ಸಾಧ್ಯತೆ ಐತಿ ತಿಳ್ಕೊಳಾಕೆ ಸಾಧ್ಯತೆ ಐತಿ ಆಮೇಲೆ ಅದನ್ನು ಮುಂದ್ವರ್ಸ್ಕೊಂಡು ಬೆಳ್ಸ್ಕೊಂಡು ಹೋಗಾಕ್ಕೆ ಸಾಧ್ಯ ಆಗ್ತೈತಿ ನಾವು ಅದನ್ನ ತಿವ್ ಅದನ್ನು ಶಿಕ್ಷಣದೊಳಗೆ ಅದನ್ನು ಅಳ್ವಡಿಸಿಲ್ಲಪ್ಪ ಅಂತಂದ್ರೆ ಅನ್ನುವ ಆ ಪಠ್ಯದ ಅಳ್ವಡಿಸಿಲ್ಲಪ್ಪ ಅಂತಂದ್ರೆ ಏನಾಗ್ತೈತೆ ಅಂತಂದ್ರೆ ನಾವು ಬ್ಯಾರೆದು ಅವ್ರದ್ದು ಸಂಸ್ಕೃತಿನ ನಾವು ಏನು ಮಾಡಕ್ಕೆ ಅಳ್ವಡ್ಸ್ಕೊಂಡು ಹೋಗಬೇಕಾಗ್ತೈತಿ ನಮ್ಮ ತನವನ್ನು ನಾವು ಕಳ್ಕೊಂಡು ಹೋಗ್ಬಿಡ್ತೀವಿ ಹಂಗೆ ಅದ್ರಾಗ ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಆದಂಗೆ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಬಂದಾಗ ನಮ್ಮ ಕರ್ನಾಟಕ ಅಂತ ಬಂದಾಗ ನಮ್ಮ ಧಾರ್ವಾಡ ಅಂತ ಬಂದಾಗ ಅಲ್ಲಿ ಭಾಳ ವಿಶೇಷ ಇರ್ತದ ಪ್ರತಿಯೊಂದು ರಾಜ್ಯದೊಳಗೆ ಅದ್ರದ್ದೇ ಆದಂಥ ಆಚಾರ ವಿಚಾರಗಳು ಭಾಷೆ ಹಿಡ್ಕೊಂಡು ಭಾಷೆ ಬೇರೆ ಬೇರೆ ಇರ್ತದೆ ನಾವು ಮಾತಾಡು ಕನ್ನಡನ ಇದ್ದರೂನು ಕರ್ನಾಟಕದಾಗ ಆಯಾ ರಾಜ್ಯದೊಳಗೆ ಮಾತಾಡೋ ಶೈಲಿ ಬ್ಯಾರೆ ಥರ ಇರ್ತದೆ ನಾವು ಉತ್ತರ ಕರ್ನಾಟಕ್ದಾಗ ಒಂಥರ ಮಾತಾಡ್ತೀವಿ ಕಡೆಗೆ ಬೆಂಗ್ಳೂರು ಕಡೆ ಹೋದರೆ ಅವ್ರು ಒಂಥರ ಮಾತಾಡ್ತಾರೆ ಇನ್ನೊಂದು ಕಡೆ ಹೋದ್ರೆ ಉಡ್ಪಿ ಕಡೆ ಹೋದ್ರೆ ಆ ಕಡೆ ಒಂದು ಬ್ಯಾರೆದು ಬ್ಯಾರೆ ಥರ ಮಾತಾಡ್ತಾರೆ ಇನ್ನ ಆ ಕಡೆ ನಾವು ಹೈದ್ರಾಬಾದು ಕರ್ನಾಟಕ ಕಡೆ ಹೋದ್ರೆ ಅಲ್ಲಿ ಒಂದು ಥರ ಮಾತಾಡ್ತಾರೆ ಆ ಮತ್ತಲ್ಲಿಯೂ ಉಟ್ಕೊಳ್ಳುವಂಥ ಉಡುಪುಗಳೇನದ ಅಲ್ಲಿ ಚೇಂಜ್ ಆಗ್ತಾವು ಅಲ್ಲಿ ಆಚಾರ ವಿಚಾರಗಳು ಚೇಂಜ್ ಆಗ್ತಾವು ಅಲ್ಲಿ ವಾತಾವರ್ಣ ಚೇಂಜ್ ಆಗ್ತದೆ ಅಲ್ಲಿ ಒಂದು ಸಂಸ್ಕೃತಿ ಹಿಂಗೆ ಎಲ್ಲರೂ ಒಂಥರ ಬೇರೆ ಬೇರೆ ಆಗಿರ್ತದೆ ಆಮೇಕೆ ಇವ್ನ ಹೆಂಗೆ ಗೊತ್ತಾಗಬೇಕು ಹೆಂಗೆ ತಿಳ್ಕೊಬೇಕು ಇವೆಲ್ಲ ತಿಳ್ಕೊಬೇಕು ಮಾಡಬೇಕು ಅಂತಂತಂದ್ರೆ ಅದಕ್ಕೆ ಶಿಕ್ಷಣ ಭಾಳ ಮುಖ್ಯ ಐತಿ ಈ ಶಿಕ್ಷಣದೊಗೆ ಅಂದ್ರೆ ಶಾಲ್ಯ ಪಠ್ಯ ಕ್ರಮ್ದೊಳಗೆ ಅಮೇಲೆ ಶಾಲಿ ಒಳಗೆ ಪ್ರತಿಯೊಂದು ಪ್ರದೇಶದ ನಾವು ತಿಳ್ವಳಿಕೆಯನ್ನು ಕೊಟ್ಕೊತಾ ಹೋದ್ರೆ ಅಲ್ಲಿರ ಆಚಾರ ವಿಚಾರದ ಬಗ್ಗೆಯಾಗಲಿ ಸಂಸ್ಕೃತಿ ಬಗ್ಗೆ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ನಾ ನಾ ಹೇಳ್ಕೊತಾ ಹೋದ್ವೆಪ್ಪ ಅಂತಂದ್ರೆ ಮಕ್ಕಳಿಗೆ ಅದನ್ನೆಲ್ಲ ತಿಳ್ವಳಿಕೆ ಬರ್ತೈತಿ ಹಿಂಗೆ ಈ ಶಿಕ್ಷಣ ಬಹಳ ಈ ಕಲೆ ಸಂಸ್ಕೃತಿ ಅವೆಲ್ಲ ಪದ್ಧತಿಗಳು ಮ್ಯಾಲ ಶಿಕ್ಷಣ ಭಾಳ ಪರಿಣಾಮ ಬೀರ್ತೈತಿ ಶಿಕ್ಷಣ ನಾ ಇಲ್ಲದೇ ಹೋದ್ರೆ ಅವೆಲ್ಲ ಬೆಳೆಯಾಕಾಗಂಗಿಲ್ಲ ಅವ್ಕರ ತಿಳ್ವಳಿಕೆ ಕೊಡಕಾಗಂಗಿಲ್ಲ ನಾವು ಬರ್ ಬರ್ತಾ ಏನಪ್ಪಾ ಅಂತಂದ್ರೆ ನಮ್ಮ ತನನ ಬಿಟ್ಟು ಬ್ಯಾರೆ ತನನ ನಾವು ಒಪ್ಕೋಳ್ಳೋ ಅಂತ ರೀತಿ ಒಳ್ಗೆ ಹೋಗ್ಬಿಡಕಾಗ್ತೈತಿ ಹಂಗೆ ಅದ್ರ ಸಂಬಂಧ ನಮ್ಮ ನಮ್ಮ ಸಂಸ್ಕೃತಿ ಹಿನ್ನಲೆ ನಮ್ಮ ಅಭಿಮಾನ ಸ್ವಾಭಿಮಾನ ಇವೆಲ್ಲ ಇರ್ಬೇಕಾಗ್ತದೆ ಭಾಳ ಎಲ್ಲರೂ ಬೇರೆ ದೇಶ ತೋರ್ಸಿದಕ್ಕೆ ನಮ್ಮ ದೇಶದ ಸಂಸ್ಕೃತಿನ ಒಪ್ಕೊಂಡು ಪ್ರೀತಿಸುವಂಗೆ ಆಗ್ಯದ ಮತ್ತು ಮೆಚ್ಚುವಂಗೆ ಆಗ್ಯದ ಜಗತ್ತ್ನೊಳಗೆ ನಮ್ಮ ಥರ ಸಂಸ್ಕೃತಿ ಎಲ್ಲಿ ನೋಡಾಕೆ ಸಿಗಂಗಿಲ್ಲ ಹಂಗೆ ನೋಡ್ರಿ ನಾವೀಗ ಧಾರ್ವಾಡ್ದವ್ರು ಎಷ್ಟು ಚಂದ ಸೀರೆ ಉಟ್ಕೊಂತಾರ ಮೈತುಂಬ ಸೀರೆ ಉಟ್ಕೊಳ್ಳುವಂಥದ್ದು ಮೂಗ್ನತ್ತು ತೆಡ್ಕೊಳುವಂಥದ್ದು ಆ ತೆಲಿಮ್ಯಾಗ ಸೆರಗ ಎಂತ ಚಂದ ಆಹಾರ ಪದ್ಧತಿ ಒಳ್ಗಾಗಿರ್ಬೋದು ಉಡುಪು ಆಚಾರ ನಡೆ ನುಡಿ ಒಳ್ಗಾಗಿರ್ಬೋದು ಮಾತಾಡುದ್ರಾಗಾಗಿರ್ಬೋದು ಭಾಳ ಚಂದಿರ್ತೈತಿ ನಮ್ದು ಅದನ್ನ ನೋಡಾಕೆ ಕೇಳಾಕೆ ಮಾತಾಡಕ್ನ ಭಾಳ ಛಂದ ಹಂಗೆ ಎಲ್ಲರೂ ಮೆಚ್ಕೊಂತಾರೆ ನಮ್ಮ ಭಾಷೆಯಾಗಿರ್ಬೋದು ಅಷ್ಟು ಚಂದ ಅದನ್ನು ನಮ್ಮದು ಇಲ್ಲಿಯ ನಡೆ ನುಡಿ ಆಗಿರ್ಬೋದು ಉಡ್ಕೊಳೊ ಉಟ್ಕೊಳ್ಳುವಂಥ ಉಡುಪಾಗಿರ್ಬೋದು ಮಾತ್ಯಾಡೋ ಮಾತಾಗಿರ್ಬೋದು ಎಲ್ಲವೂ ಏನು ಇದಾವಲ್ಲ ಭಾಳ ಚಂದೈತಿ ಅದ್ರಾಗಂತೂ ನಮ್ಮ ಉತ್ತರ ಕರ್ನಾಟಕ ನಮ್ಮ ಧಾರ್ವಾಡ ಭಾಷೆ ಅಂತಂದ್ರೆ ಮಸ್ತು ಎಲ್ಲರೂ ಚಹಾದಾಗ ಚೂಡ ತಿನ್ನಂಗೆ ಅಂದಂಗ ಭಾಳ ಜನ ಮೆಚ್ಕೊಂತಾರೆ ಇದು ನಮ್ಗೆ ಹೆಮ್ಮೆ ತರ್ತೈತಿ ನಾವೆಲ್ಲರೂ ನಮ್ಮ ನಮ್ಮ ಸಂಸ್ಕೃತಿ ನಾವು ಉಳ್ಸ್ಕೊಂಡು ಹೋಗಣ ಶಿಕ್ಷಣದೊಳ್ಗೆ ಅದನ್ನ ಅಳ್ವಡಸ್ಕೊಳ್ಳೋಣ ಅಂತ ನಾನು ಹೇಳಾಕೆ ಇಷ್ಟಪಡ್ತೀನಿ